ನನಗೆ ಸಿಕ್ಕಿರೋ ಟಾಪಿಕ್ ಅಂದರೆ ಏನು ಅಂತ ಹೇಳ್ಬೌದು ಅಂದರೆ ಬಟ್ಟೆಗಳು ನಾವು ಯಾವ ಥರ ಹಾಕ್ಕೊಬೋದು ಯಾವ ಥರ ಟ್ರೆಡಿಷ್ನಲ್ ಆಗಿರ್ಬೋದು ಈಗಿನ ಫ್ಯಾಶನ್ಸ್ ಆಗಿರ್ಬೋದು ಈ ಥರದ್ರಲ್ಲಿ ನಾವು ಯಾವ ಥರ ಬಟ್ಟೆ ಹಾಕ್ಬೋದು ಮೀನ್ಸ್ ನನಗ್ ಹೋಲ್ಸಿದ್ರೆ ನನಗೆ ಟ್ರಡಿಷ್ನಲ್ಲಾಗಿ ರೆಡಿ ಆಗೋದು ಅಂದರೆ ತುಂಬ ಇಷ್ಟ ಯಾಕಂದ್ರೆ ಫ್ಯಾಶನಾಗಿ ಮೇಕಪ್ ಅಲ ಮಾಡ್ಕೊಬೋದು ಬಟ್ ಟ್ರಡಿಷ್ನಲ್ ಆಗಿ ಮೇಕಪ್ ಮಾಡ್ಕೊಳೋದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಲಕ್ಷಣವಾಗಿ ಕಾಣ್ತಾರೆ ಸೊ ಈ ಥರದ್ರಿಂದ ಫ್ಯಾಶನ್ಗು ಮತ್ತು ಟ್ರಡಿಷನಿಗು ಹೊಲಿಸ್ಕೊಂಡ್ರೆ ಫ್ಯಾಶನ್ ಇಸ್ ಬೆಟರ್ ಆ್ಯಂಡ್ ಏನು ಅಂತ ಹೇಳ್ಬೌದು ಅಂದರೆ ಹಳೇ ಕಾಲದಲ್ಲೆಲ್ಲ ಸೀರೆಗಳನ್ನ ಉಟ್ಕೊಳ್ಳೋದ್ರಿಂದ ಅವ್ರು ತುಂಬ ಸಂಸ್ಕಾರದಿಂದ ಕಾಣಿಸ್ಕೊತ ಇದ್ರು ಮೀನ್ಸ್ ಟ್ರಡಿಷ್ನಲ್ಲಿಂದ ಕಲ್ಚರಾಗಿ ಯಾವ್ಯಾವ ಥರ ಇರಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಸೊ ಅವ್ರು ಆ ಥರ ಅಲ ಇರ್ತಾಯಿದ್ರು ಸೊ ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಕಲ್ಚರಾಗಿದ್ರೆ ತುಂಬ ಚೆನ್ನಾಗ್ ಕಾಣಿಸ್ತೀವಿ ಆ್ಯಂಡ್ ಗಲ್ಸ್ಗಳಿಗೆ ಆಗಲಿ ತುಂಬ ಚೆನ್ನಾಗ್ ಕಾಣಿಸೋದು ಅಂದರೆ ಟ್ರಡಿಷ್ನಲ್ ಸ್ಯಾರೀಸ್ ಆಗಿರ್ಬೋದು ಚೂಡಿದಾರ್ ಆಗಿರ್ಬೋದು ಈ ಥರ ಹಾಕೋದ್ರಿಂದ ಮೇಕಪ್ಗಳು ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಹಳೆ ಕಾಲದಲ್ಲು ಅಷ್ಟೇ ನಮ್ಮ ಹಿರಿಯಕರು ಮೀನ್ಸ್ ತುಂಬ ಹಳೆ ಕಾಲದವ್ರೆಲ್ಲ ಕೂಡ ತುಂಬ ಸೀರೆಗಳನ್ನ ಹಾಕೊಂಡು ಉಟ್ಕೊ ಬಂದಿದ್ದು ಬಟ್ಟೆಗಳು ಯೂಸ್ ಮಾಡೋದ್ರಿಂದ ನಮ್ಮ ಮೈ ತುಂಬ ಬಟ್ಟೆ ಹಾಕೋದ್ರಿಂದ ನಮ್ಮ ಸ್ಕಿನ್ಸ್ಕೆರ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇವಾಗಿನ ಹಾಕೋದ್ರಿಂದ ಸನ್ ಸನ್ಸ್ಕ್ರೀನ್ ಎಲ್ಲ ಹಾಕೊತಾರೆ ಸೊ ಅದಕಿಂತ ಪ್ರೊಟೆಕ್ಷನ್ ಮಾಡೋ ಬದಲು ನಾವು ಈ ಥರ ಪ್ರೊಟೆಕ್ಷನ್ಸ್ ಡ್ರೆಸ್ಗಳಿಂದ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಿನ್ ಸ್ಕಿನ್ ಸ್ಕೇರ್ ಕೇರ್ ಅನ್ನೋದು ತುಂಬ ಚೆನ್ನಾಗಿರತ್ತೆ ಹೇಳಬೇಕು ಅಂದರೆ ಆ್ಯಂಡ್ ಹಳೆ ಕಾಲದಲ್ಲಿ ಜಾಸ್ತಿ ಮಾಯ್ಸ್ಚರೈಸನ್ ಆ ಥರ ಏನು ಇರ್ತಾ ಇರಲಿಲ್ಲ ಅವ್ರು ಹಾಕೊ ಡ್ರೆಸಿನ ಸೆನ್ಸ್ಗಳಿಂದ ಅವ್ರು ಆವಾಗ ಯಾವ ಥರ ಇರುತಿದ್ರು ಅಂತ ಡಿಪೆಂಡ್ ಆಗ್ತಾ ಇತ್ತು ಬಟ್ ಇವಾಗ ನೋಡಿದ್ರೆ ಫ್ಯಾಶನೇಬಲಾಗಿ ಯಾವ ಥರ ಇದಾರೆ ಅಂತ ನೋಡಿದ್ರೆ ತುಂಬ ಡಿಫಿಕಲ್ಟಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲು ಮತ್ತು ಈಗಿನ ಕಾಲಕ್ಕೆ ಹೋಲಿಸಿಕೊಂಡ್ರೆ ತುಂಬ ಎಕ್ಸ್ಪೀರಿಯನ್ಸ್ಯೇಬಲ್ ತುಂಬ ಥರ ಹಾಕೋಬೌದು ಫರ್ನಿಚರ್ಗಳಿಗೆಲ್ಲ ಡ್ರೆಸ್ಗಳು ಹಾಕ್ಬೋ ಇರೋತಥರದ್ದು ಮತ್ತು ಇವಾಗೆಲ್ಲ ತುಂಬ ಟ್ರಡಿಷ್ನಲ್ ಸ್ಯಾರೀಸ್ ಬರುತ್ತೆ ಅಂದರೆ ಲಂಗ ದಾವ್ಣಿ ಆಗಿರ್ಬೌದು ಚೂಡಿದಾರ್ ಆಗಿರ್ಬೌದು ಕ್ರಾಪ್ ಟಾಪ್ ಈ ಥರದ್ರಿಂದ ನಾವು ಮೇಕಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗ್ ಕಾಣ್ಸುತ್ತೆ ಹಳೆ ಕಾಲ್ದಲ್ಲಿ ಅಷ್ಟೇ ಸೀರೆ ಉಟ್ಕೊಂಡರೆ ತುಂಬ ಚೆನ್ನಾಗ್ ಕಾಣಿಸುತ್ತೆ ಸೊ ಫ್ಯಾಶನಿಗು ಮತ್ತು ಟ್ರಡಿಶ್ನಲಿಗು ಇರೊ ಡಿಫ್ರೆನ್ಸ್ ಏನು ಅಂದರೆ ತುಂಬ ಚೆನ್ನಾಗ್ ಕಾಣಿಸೋ ಹೆಣ್ಣುಮಕ್ಳಿಗು ಟ್ರೆಡಿಷ್ನಲ್ ಲುಕ್ ವೇರ್ ತುಂಬ ಚೆನ್ನಾಗ್ ಕಾಣಿಸುತ್ತೆ ಫ್ಯಾಶನ್ ಆಗಿರೋರಿಗು ಚೆನ್ನಾಗ್ ಕಾಣ್ಸೋದು ಬಟ್ ನಾವು ಯಾವುದೇ ಫಂಕ್ಷನಿಗೆ ಹೋದರು ಟ್ರೆಡಿಷ್ನಲಾಗಿ ಹೋದರೆ ತುಂಬ ಲುಕ್ ಕಾಣಿಸುತ್ತೆ ಮೀನ್ಸ್ ಎದ್ದು ಕಾಣಿಸ್ತೀವಿ ಫ್ಯಾಶನಾಗಿ ಹೋದರೆ ಏನಿದು ಹೊಸ್ಪ ದೇವಸ್ಥಾನಕ್ಕೆಲ್ಲ ಹಿಂಗೆ ಬರ್ತರೆ ಅಂತಾರೆ ಮೀಸ್ ನಾವು ಟ್ರಡಿಷ್ನಲಾಗಿ ಹೋದರೆ ಎಲ್ಲ ಕಡೆ ಅದ್ರದ್ದೆ ಆದಂಥ ಮಹತ್ವಗಳಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆಸ್ಪಿಟಲಿಗೆ ಹೋದರು ಕೂಡ ನಾವು ಮೈ ತುಂಬ ಬಟ್ಟೆ ಹಾಕೊಂಡು ಹೋಗಬೇಕಾಗುತ್ತೆ ಮೀನ್ಸ್ ಅಲ್ಲಿರೊ ಆ್ಯ ಎ ಸೆಪ್ಟಿಕ್ ಆ್ಯವ್ ಎ ಸೆಪ್ಟಿಕ್ ಅಂದರೆ ಸರಳಾಗಿರುತ್ತೆ ನಾವು ಬಟ್ಟೆಗಳು ಹಾಕೋದ್ರಿಂದ ನಮಗ್ ನಮಗೆ ಬ್ಯಾಕ್ಟಿರಿಯಾಗಳು ಹರ್ಡೋದು ಕೂಡ ತುಂಬ ಕಮ್ಮಿ ಆಗುತ್ತೆ ಸೊ ಈ ಥರದ್ರಿಂದ ಆಸ್ಪಿಟಲಿಗೆ ಆಗಿರ್ಬೌದು ಟೆಂಪಲ್ಸ್ಗಳಿಗಾಗಿರ್ಬೌದು ಹೊರಗೆ ಓಡಾಡೋ ಕಡೆ ಆಗಿರ್ಬೌದು ನಾವು ತುಂಬ ಟ್ರೆಡೀಶ್ ಡ್ರೆಸ್ ಹಾಕೋದ್ರಿಂದ ನಮಗ್ ತುಂಬ ಒಳ್ಳೇದಾಗುತ್ತೆ ಆ್ಯಂಡ್ ಏನು ಅಂತ ಹೇಳಿದ್ರೆ ನಮ್ಮನ್ನು ನಾವು ಬಟ್ಟೆ ಹಾಕೋ ರೀತಿ ಮೇಲೆ ನಮ್ಮನ್ನು ಬೇರೆಯವ್ರು ತುಂಬ ಅಳ್ತೆ ಮಾಡ್ತಾರೆ ಮೀನ್ಸ್ ನೋಡು ಇವ್ಳು ಈ ಥರ ಬಟ್ಟೆ ಹಾಕಿದಾಳೆ ಅಂದರೆ ಇವ್ಳು ಸರಿ ಇಲ್ಲ ಅಂತಾರೆ ಸೊ ಈ ಥರದಿಂದ ನೋಡಿದ್ರೆ ಕಲ್ಚರಾಗಿ ನಾವು ಯಾವ ಥರ ರೆಡಿ ಆಗ್ತಿವೋ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇಟ್ ಇಸ್ ಬೆಟರ್ ದೆನ್ ದ ಫ್ಯಾಶನ್ ಆ್ಯಂಡ್ ಕಲ್ಚರ್ ಇದು ಮಾಡೋದ್ರಿಂದ ಫ್ಯಾಶನ್ ಆಗಿರ್ಬೌದು ಅಥ್ವ ಟ್ರೆಡಿಷ್ನಲ್ ಆಗಿರ್ಬೌದು ಬಟ್ ಅದಕ್ಕೆ ಬಿಟ್ವೀನಾಗೆ ನೋಡಿದ್ರೆ ತುಂಬ ಕೆಂಪೆರಾಗಿ ತುಂಬ ಮೇಲೆ ಇರೋದು ಅಂದರೆ ಟ್ರೆಡಿಷನಲ್ಸ್ ಸೊ ಈ ಥರದ್ರಿಂದ ಹಳೆ ಕಾಲದವ್ರು ಕೂಡ ಹಳೆ ಕಾಲದಿಂದ ಟ್ರೆಡಿಷನಲ್ಸ್ ಆಗಿರ್ಬೌದು ಸೀರೆ ಈಗಿನ ಕಾಲ್ದಲ್ಲಿ ಚೂಡಿದಾರ್ ಕ್ರಾಪ್ ಟಾಪ್ಸ್ ಟ್ರೆಡಿಷನಲ್ಲೇ ತುಂಬ ಥರ ವೆರೈಟೀಸ್ ಡ್ರೆಸ್ಗಳು ಬರುತ್ತೆ ಚೂಡಿ ಕ್ರಾಪ್ ಟಾಪ್ಸ್ ಈ ಥರದ್ದು ಇದರಿಂದ ತುಂಬ ಥರ ಖುಷಿ ಆಗುತ್ತೆ ಮೀನ್ಸ್ ನೋಡೋರಿಗು ತುಂಬ ಖುಷಿ ಆಗತ್ ಟ್ರೆಡಿಷ್ನಲ್ ಹಾಕದ್ರೆ ಪೇರೆಂಟ್ಸಿಗು ತುಂಬ ನಮ್ಮ ಮಕ್ಕಳು ಸೇಫ್ಟಿಯಾಗಿ ಇರ್ಬೆಕು ಅಂತ ನೋಡಿದ್ರೆ ಟ್ರೆಡಿಷ್ನಲ್ ಲುಕ್ ವೇರೆ ಹಾಕೋಕೆ ಇಷ್ಟ ಪಡ್ತಾರೆ ಸೊ ಇದರಿಂದ ಎಲ್ಲರಿಗು ಅನಿಸುತ್ತೆ ಟ್ರೆಡಿಷ್ನಲ್ ವಾಸ್ ಬೆಟರ್ ದೆನ್ ಹೊಲ್ಡ್ ಏಜ್ ಓಲ್ಡ್ ಪಿರ್ಯಡ್ಸ್ ಟು ದೀಸ್ ಪೀರ್ಯಡ್ ಅದಕೋಸ್ಕರ ನಮಗೆ ಹಳೆ ಕಾಲ್ದಿಂದ ಬಂದಿರೊ ಸಂಸ್ಕಾರ ಆಗಲಿ ಸಂಸ್ಕೃತಿ ಆಗಲಿ ಭಾರತೀಯರಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ಟ್ರೆಡಿಷಲ್ ವೇರ್ ಇಸ್ ಬೆಟರ್ ದೆನ್ ಫ್ಯಾಶನ್ಸ್ ತ್ಯಾಂಕ್ ಯು